ಹಲೋ

ಓಕೆ ಸರ್ ತಮ್ಮ ಹೆಸ್ರ್ ಸರ್ರ್ ಎಲ್ಲಿಂದ ಮಾತಾಡತ್ತೀರಿ ಸರ್ ಕೊಪ್ಪಳದಿಂದ ಓ ವೆರಿ ಗುಡ್ ಆಯ್ತು ಸರ್ ಎಷ್ಟು ಜನ ಸೇರ್ತಾರೆ ಯಾವ ಡೇಟು ಅಂತ ಏನು ಹೇಳಿದರೆ ಅದ್ರ ಪ್ರಕಾರ ನಾವು ಪ್ಲ್ಯಾನ್ ಮಾಡ್ಕೊಬೋದು ಟು ಅಂಡ್ರೆಡ್ ಆ್ಯಂಡ್ ಟು ಫಿಫ್ಟಿ ಜನಾನ ಓಕೆ ಓಕೆ ಪ್ಲೇಸ್ ರೀ ಪ್ಲೇಸ್ ನಮ್ಮದೆ ಮಾಡ್ಕೊಳ್ಳೋಣ ಹ್ಞೂ ಸೋ ಅದು ಪ್ಲೇಸ್ ಅಂತಂದರೆ ಇಲ್ಲೊಂದು ಮಹಾಲಕ್ಷ್ಮಿ ಬ್ಯಾಂಕ್ ಮೇಲೆ ಒಂದು ದೊಡ್ಡ ಹಾಲ್ ಇದೆರಿ ಭಾಳ ನಿಮ್ಗೆ ಕಡ್ಮೆ ರೇಟ್ ಒಳಗಡೆ ಭಾಳ ಚೆನ್ನಾಗೆ ಒಂಥರ ವಿ ಐ ಪಿಗಳಿಗೆ ಇರತಕ್ಕಂತ ಒಂದು ಹಾಲ್ ಇದೆ ನೀವು ಅಲ್ಲಿ ಮಾಡ್ಬೋದು ಆ್ಯಕ್ಚುಲಿ ನಾವು ಈ ಥರದ ಕಸ್ಟಮರ್ಗಳಿಗೆ ಅದನ್ನೆ ಜಾಸ್ತಿ ರೆಫರ್ ಮಾಡ್ತೀವಿ ಮತ್ತೆ ಈಗ ಆಯಿತು ಹಾಲ್ ಒಂದು ಆಯಿತು ಮತ್ತೆ ಏನೇನು ಬೇಕಾಗ್ತವೆ ಸರ್ ನಿಮ್ಗೆ ಸರ್ ನಮ್ಕಡೆ ಏನೇನು ಮಾಡಿ ಕೊಡ್ಬೋದು ನಾವು ಅಂತ ಹೇಳಿದ್ರೆ ಅದೊಂದು ಲಿಸ್ಟ್ ಮಾಡ್ಕೊತೀನಿ ಹಾಂ ಟೋಟಲ್ ಆಮೇಲೆ ನಿಮಿಗೆ ಬಜೆಟ್ ನಿಮ್ಮ ಜೊತಿಗೆ ಮಾತಾಡೋಣ ಓ ಓಕೆ ಓಕೆ ಓಕೆ ಊಟದಲ್ಲಿ ಏನೇನು ಬೇಕಾಗ್ಬೋದು ಸ ಹಾಂ ಹಾಂ ಹಾಂ ಎರಡು ಎರಡು ಸ್ವೀಟು

ಮಜ್ಜಿಗೆ

ಹಾಂ ಹಾಂ ಸರಿ ಸರಿ ಚಿಕನು ಬೇಕು ರೈಸು ಬೇಕ್ ಹಾಂ

ಅನಿಮಲ್ ಅದಾವಲ್ಲ ಸರ್ ಓಕೆ ಓಕೆ ಸರ್ ಆಗ್ಬೋದು ಎನಿಮಲ್ಲು ಪ್ಲಸ್ ಮಿಕ್ಸಿಂಗ್ ಸ್ವಲ್ಪ ಪ್ಲವರ್ ಗಿವರ್ ಇವನ್ನೆಲ್ಲ ಮಾಡ್ತೀವಿ ಸರ್ ಸ್ವಲ್ಪ ಹ್ಞೂ ಇಲ್ಲ ನೀವೇನು ಟೆನ್ಷನ್ ಮಾಡ್ಕೊಬೇಡಿ ಸರ್ ಭಾಳ ಚೆನ್ನಾಗಿ ಮಾಡ್ತೀವಿ ಸರ್ ತಲೆ ಕೆಡಿಸ್ಕೋಬೇಡಿ ನೀಟಾಗಿ

ಅದೆ ಸರ್ ಈಗ ಎರಡುನೂರ ಐವತ್ತು ಜನ ಅಂದರೆ ಟೋಟಲ್ ಎರಡುನೂರ ಐವತ್ತು ಜನ ಹಿಂದಿಂದು ಡೆಕೊರೇಷನ್ಸ್ ಒಂದು ಬೇಕಾಗ್ತದೆ ನಡುವೆ ಏನಾದ್ರು ಜ್ಯೂಸ್ ಗೀಸ್ ಬೇಕಾಗ್ತದೆ ಟೀ ಕಾಫಿ ಜ್ಯೂಸ್ ಬೇಕಾಗ್ತದಲ್ಲ ಓಕೇ ಎಲ್ಲ ಸೇರಿ ಒಂದು ಹತ್ತತ್ರ ಒಂದು ಒನ್ ಲ್ಯಾಕ್ ಸೆವೆಂಟಿ ತೌಝಂಡ್ ಬರುತ್ತೆ ಸರ್ ಒಂದು ಎಪ್ಪತ್ತರ ಮಟ ಬರ್ತದೆ ಒಂದು ಎಪ್ಪತ್ತರ ಒಳಗಡೆ ನೀವು ಹೇಳ್ದಂತ ಮೆನು ಎಲ್ಲ ಕಂಪ್ಲೀಟ್ ಊಟ ಸಿಕ್ತದೆ ಅದರಲ್ಲಿ ಮತ್ತೆ ನಾವು ಟೇಬಲ್ ತರಬೇಕು ಚೇರ್ಸ್ ತರಬೇಕು ಹಾಂ ಈ ಕಡೆ ನೀವು ಬರ್ತಡೆ ಪಾರ್ಟಿಯಲ್ಲಿ ನೀವು ಬರಿ ಡೆಕೊರೇಷನ್ ಅಷ್ಟೆ ಹೇಳಿದ್ರಿ ಸೌಂಡ್ ಸಿಸ್ಟಮ್ ಎಲ್ಲ ಬೇಕಾಗ್ತದಲ್ಲ ಸರ್ ಯಾಕೆಂದ್ರೆ ನಿಮ್ಮದು ಗ್ರ್ಯಾಂಡ್ ಫ್ಯಾಮ್ಲಿ ಇರೋದರಿಂದ ಡಾನ್ಸ್ ಗೀನ್ಸ್ ಮಾಡಲಿಕ್ಕೆ ಸ್ವಲ್ಪ ಮಾತಾಡಲಿಕ್ಕೆ ಆ ಥರದ್ದು ಆಮೇಲೆ ನಾವು ಕೂಡ ನಮ್ಮ ನಮ್ಮ ಕಡೆಯಿಂದ ಇಬ್ಬರು ನಿರೂಪಕರನ್ನ ಕೊಡ್ತೀವಿ ಅವರೆ ನಿಮಗೆ ಇಡೀ ಈವೆಂಟನ್ನು ಚೆಂದಾಗಿ ನೀಟಾಗಿ ಮ್ಯಾನೇಜ್ ಮಾಡಿ ಕೊಡ್ತಾರೆ ಹಾಂ ಅದೇನು ಹೆಣ್ಣು ಮಗುನ ಸರ್ ದೊಡ್ಡ ಗಂಡು ಮಗುನ ಗಂಡು ಮಗು ಓಕೆ ಎಷ್ಟು ವರ್ಷ ಆಗಿದೆ ಸರ್ ಈಗ ಟು ಇಯರ್ಸ್ ಆಯಿತಾ ಸರಿ ಸರ್ ಪರವಾಗಿಲ್ಲ ಏನು ತೊಂದರೆಯಿಲ್ಲ ಚೆನ್ನಾಗೆ ಆಗ್ಬೋದು ನೀವು ಯಾವಾಗ ಬರ್ತೀರಿ ಸರ್ ಅಲ್ಲಿ ಟೈಮಿಂಗಿಗೆ ಹಾಲಿಗೆ

ಈವ್ನಿಂಗ್ ಬಂದು ಸ್ವಲ್ಪ ನೋಡ್ಕೊಡು ಹೋಗಿ ಸರ್ ನೀವು ಕನ್ಫರ್ಮ್ ಮಾಡಿರಿ ಬಂದು ಅಲ್ಲೆ ಮಾತಾಡಿ ಒಂದು ಎಪ್ಪತ್ತರ ಮಟ್ಟ ಆಗತ್ತೆ ಸರ್ ಲಾಸ್ಟ್ ಒಂದು ಅರವತ್ತು ಲಾಸ್ಟ್ ಸರ್ ನಮ್ದು ಈವೆಂಟ್ ಹ್ಞೂ ರಿ ಸರ್ ಆಗ್ಬೋದಾ ಸರ್ ಓಕೆ ಓಕೆ ಸರ್ ತ್ಯಾಂಕ್ ಯು ಸರ್ ಮತ್ತೆ ಇನ್ನೊಂದು